ಹಾಂ ಮೇಡಮ್ ಸ್ಟೇಷನರಿ ಅಂಗಡಿ ಅವರಾ ಹಾಂ ಅದೇ ಮೇಡಮ್ ನಮ್ಮ ನಮ್ಮ ಮಗನಿಗೆ ಸ್ವಲ್ಪ ಜಾಮಿಟ್ರಿ ಬಾಕ್ಸ್ ಬೇಕಾಗಿತ್ತು ಮೇಡಮ್ ಮತ್ತು ಸ್ವಲ್ಪ ಡ್ರಾಯಿಂಗ್ ಶೀಟ್ ಬೇಕಾಗಿದ್ದವು ಅದಕ್ಕೆ ಬರ್ಬೇಕು ಅಂತ ಮಾಡಿತ್ತು ತೆಗೆದಿರುತ್ತಾ ಮೇಡಮ್ ಅಂಗಡಿ ಇವಾಗ ಹಾಂ ಓಕೆ ಓಕೆ ಮೇಡಮ್ ನನಗೇ ಸರಿ ಮೇಡಮ್ ನಾ ಐಟಮ್ಸ್ ಹೇಳ್ತಿನಿ ಅದನ್ನು ತಗ್ದು ಇಟ್ಟುಬಿಡಿ ಮೇಡಮ್ ಒಂದು ಜಾಮಿಟ್ರಿ ಬಾಕ್ಸು ಮತ್ತು ಎ ಫೋರ್ ಶೀಟ್ ಎ ಫೋರ್ ಶೀಟು ಜಾಮಿಟ್ರಿ ಮ್ಯಾಮ್ ಕ್ಯಾಮಲ್ ಕ್ಯಾಮಲ್ ಇರಲಿ ಮೇಡಮ್ ಓಕೆ ಮ್ಯಾಮ್ ಎ ಫೋರ್ ಶೀಟು ಮತ್ತು ಪೆನ್ ಬೇಕಾಗಿದ್ದವು ಸ್ಕೇಲು ಮತ್ತು ಎರೇಸರ್ ಬೇಕಾಗಿತ್ತು ಮೇಡಮ್ ಮತ್ತು ಒಂದು ಎರಡು ಶೋಪ್ನರ್ ಏ ಆಗುತ್ತೆ ಆಗುತ್ತೆ ಯಾವುದಾದ್ರು ಇರಲಿ ಆಯ್ತು ಮೇಡಮ್ ಅದು ಅಮೌಂಟ್ ಎಷ್ಟಾರು ಆಗಿರಲಿ ಎಲ್ಲಾ ವಸ್ತು ಡಿಟೇಲ್ ಆಗಿ ಒಂದು ಪಟ್ಟಿ ಮಾಡಿ ಇಟ್ಟುಬಿಡಿ ಮೇಡಮ್ ಅಷ್ಟು ಅಮೌಂಟ್ ಹಾಕಿ ನೀವು ಮತ್ತೆ ರಿಟರ್ನ್ ಯಾವಾಗ ಅಂಗಡಿ ತೆಗಿತೀರ ಹೇಳ್ರಿ ಅವಾಗ ನಾನು ಬಂದು ಕಲೆಕ್ಟ್ ಮಾಡ್ಕೊ ತಗೊಂಡು ಹೋಗ್ತಿನಿ ಮೇಡಮ್ ಒಂದು ರಬ್ ಹಾಂ ಎ ಫೋರ್ ಹಾಂ ಹಾಂ ಮೇಡಮ್ ಒಂದು ಬಂಡಲ್ ಇಟ್ಟು ಬಿಡಿ ರಿ ಹಾಂ ಹಾಂ ಹ್ಞೂ ಹೌದಾ ಮೇಡಮ್ ಸರಿ ನಾನು ಸರಿ ಮೇಡಮ್ ನಾನು ಬಿಡುವಾದ್ನು ಅಂತಂದರೆ ಇವತ್ತೇ ಬರ್ತೀನಿ ಇಲ್ಲ ಅಂತ ಅಂದರೆ ನಾಳೆ ಬರ್ತೀನಿ ಅಂತೆ ಸರಿ ಸರಿ ಮಾಡಿ ಇಡ್ರಿ ಆಯ್ತು ಬಾ ಅವ್ರ್ಗೆ ಬಿಲ್ ಕೊಟ್ಟು ಹೋಗಿರಿ ರೀ ನಾ ಸರಿ ಮೇಡಮ್ ಓಕೆ ಮೇಡಮ್ ಓಕೆ ತ್ಯಾಂಕ್ ಯು ಮೇಡಮ್ ಹಾಂ ಆಯ್ತು ಮೇಡಮ್ ಒಟ್ಟು ಬರ್ತೀನಿ ತಗೋಳಿ ರೀ ಮೇಡಮ್ ನಾನು ಬರೋದ್ಕಿನ್ನ ಮುಂಚೆ ನಿಮ್ಗೆ ಒಂದು ಫೋನ್ ಮಾಡಿ ಬರ್ತೀನಿ ಅಂತೆ ಸರಿ ಮೇಡಮ್ ಧನ್ಯವಾದಗಳು